ಹಲೋ ಮ್ಯಾಮ್ ಇದು ಬಸಮ್ಮ ಅವರು ಡಾಕ್ಟರಾ ಮ್ಯಾಮ್ ನಾನು ರೋಜಾ ಅಂತ ಮೊನ್ನೆ ಬಂದಿದ್ದೆ ಮ್ಯಾಮ್ ನನಗೆ ತುಂಬ ತಲೆನೋವು ಮತ್ತು ಸುಸ್ತಾಗಿತ್ತು ಅಂತ ಹೇಳಿದ್ದೆ ಮ್ಯಾಮ್ ನಿಮ್ಮ ಹತ್ತಿರ ಚೆಕಪ್ ಮಾಡಿಸಿಕೊಂಡಿದ್ದೆ ಆದರೆ ಅದು ಹುಷಾರಾಗಿಲ್ಲ ಒಂದು ಥ್ರೀ ಡೇಸ್ ಆದ್ ಆಯಿತು ಆಲ್ರೆಡಿ ಹೌದು ಹೌದು ಮ್ಯಾಮ್ ಕರೆಕ್ಟ್ ಟೈಮ್ಗೆ ತಗೊಂಡಿದ್ದೀನಿ ಹಾಂ ಮ್ಯಾಮ್ ಮೂರು ದಿವಸದ ಹಿಂದ್ ಹಿಂದೆ ಬಂದಿದ್ದೆ ಹೌದು ಮ್ಯಾಮ್ ಹಾಂ ಸರಿ ಮ್ಯಾಮ್ ಯಾವಾಗ ಫ್ರೀ ಇರ್ತೀರಾ ಮ್ಯಾಮ್ ನೀವು ಹಾಂ ಸರಿ ಮ್ಯಾಮ್ ಅದೇ ಈವಾಗ ಮೂರು ದಿವಸ ಆದರೂ ಸರಿಯಾಗಿಲ್ಲ ಮತ್ತು ನನಗೆ ಜ್ವರ ಕೂಡನು ಜಾಸ್ತಿ ಆಗ್ತಿದೆ ಮ್ಯಾಮ್ ಏನಾದರೂ ಚೆಕಪ್ ಮಾಡಿಸೋದು ಈಗ ಬ್ಲಡ್ ಟೆಸ್ಟ್ ಆ ಥರದ್ದು ಏನಾದರೂ ಮಾಡಿಸಬೇಕಾ ಮ್ಯಾಮ್ ಇಲ್ಲ ಮ್ಯಾಮ್ ನೀವು ಬರೇ ಒಂದು ಇಂಜೆಕ್ಷನ್ ಮತ್ತು ಟ್ಯಾಬ್ಲೆಟ್ ಅಷ್ಟೇ ಕೊಟ್ಟಿದ್ದಿರಿ ಹೌದು ಮ್ಯಾಮ್ ಹಾಂ ಹಾಂ ಸರಿ ಮ್ಯಾಮ್ ನಾನು ಐದು ಗಂಟೆ ಮೇಲೆ ಬರ್ತೀನಿ ಮ್ಯಾಮ್ ಫ್ರೀ ಇರಿ ಮ್ಯಾಮ್ ಇಲ್ಲಾ ಅಪಾಯಿಂಟ್ಮೆಂಟ್ ತಗೋಬೇಕಾ ಮ್ಯಾಮ್ ಹಾಂ ಮ್ಯಾಮ್ ಟ್ಯಾಬ್ಲೆಟ್ಸ್ ತರಬೇಕಾ ಮ್ಯಾಮ್ ಹೋದ್ಸಲಿ ಕೊಟ್ಟಿದ್ದಿರಲ್ಲ ಅದನ್ನು

ಸರಿ ಇಲ್ಲ ಮ್ಯಾಮ್ ಈವಾಗ ಬರ್ತೀನಿ ಮ್ಯಾಮ್ ಹಾಂ ಸರಿ ಮ್ಯಾಮ್ ಸರಿ ಥ್ಯಾಂಕ್ ಯು ಮ್ಯಾಮ್ ಬಾಯ್